ನನ್ನ ನೆಚ್ಚಿನ ಬೈಕ್ ಅಂತ ನಾನಿನ್ನು ಯಾವುದು ಡಿಸೈಡ್ ಮಾಡಿಲ್ಲ ಪ್ರಸೆಂಟ್ ನನ್ನ ಹತ್ರ ಬೈಕು ಸಹ ಇಲ್ಲ ಮುಂದೆ ನಾನು ಬೈಕ್ ತೊಗೋಬೇಕು ಅಂತ ಕನಸನ್ನು ಕಂಡಿದ್ದೀನಿ ಖಂಡಿತವಾಗಲೂ ನಾನು ಆ ಕನಸನ್ನು ನೆರವೇರಿಸ್ತೀನಿ ನಾನು ಹೀಗೆ ಬೈಕ್ ತೊಗೋಬೇಕಂತ ಸೇವಿಂಗ್ಸ್ ಸಹ ಮಾಡ್ತಾಯಿದ್ದೀನಿ ಬಟ್ ಒಳ್ಳೆ ಬೆಸ್ಟು ಮಾಡೆಲ್ ಆ್ಯಂಡ್ ಬೆಸ್ಟು ಒಂದು ಫ್ಯೂಚರ್ಸ್ ಇರೋ ಒಂದು ಬೈಕನ್ನು ಖಂಡಿತವಾಗಿ ತೊಗೊಳ್ತೀನಿ ಅಂತ ಹೇಳ್ತೀನಿ